ನಾನು ಚಿಕ್ಕ ವಯಸ್ಸಿನಲ್ಲಿ ಶಾಲೆಯಲ್ಲಿ ಯಾವ ರೀತಿ ಚಿತ್ರಕಲೆಯನ್ನು ಕಲಿತೆಯಂತ ಹೇಳೊದಾದ್ರೆ ಮೊದಲು ನಾನು ಕಲಿತಿದ್ದು ಗುಡಿಸಲು ಹಾಗು ಮನೆ ಏಕೆಂದರೆ ಅದು ಬಹಳ ಹತ್ತಿರವಾಗಿದ್ದು ಮತ್ತು ಅರ್ಥಪೂರ್ಣವಾಗಿ ನಮ್ಗೆ ಅರ್ಥ ಆಗ್ತಿತ್ತು ಹೇಗೆ ಬಿಡಿಸುವುದು ಎಲ್ಲ ಸುಲಭವಾಗಿರುವುದರಿಂದ ಕಲಿತಿದ್ದು ಮೊದಲು ಗುಡಿಸಲು ಹಾಗು ಮನೆ ಅದಾದನಂತರ ಬೆಟ್ಟಗುಡ್ಡಗಳು ಹಲವಾರು ರೀತಿಯ ಚಿತ್ರಕಲೆಗಳನ್ನು ಪ್ರಾರಂಭಿಸ್ತೆ ತದನಂತರ ಅಂಬೇಡ್ಕರ್ರವರ ಚಿತ್ರ ಅವರ ಫೇ ಅವರ ಮುಖದಲ್ಲಿರುವ ಮಂದಹಾಸ ಎಲ್ಲ ಎಲ್ಲವನ್ನು ಗೆಲ್ಲಬೇಕೆಂಬ ಆಸೆ ಆಮೇಲೆ ಅವರಲ್ಲಿದ್ದ ತಾಳ್ಮೆ ಎಲ್ಲ ಅಂಶಗಳು ಸಹ ಅವರ ಮುಖದ ಹಾವಭಾವಗಳಲ್ಲಿ ಕಾಣಬಹುದಾಗಿತ್ತು ಅದಾದನಂತರ ನಾನು ಸ್ವಾಮಿವಿವೇಕಾನಂದರವರ ಚಿತ್ರಕಲೆಯನ್ನೆ ಬಿಡಿಸಿದೆ ಅವರಲ್ಲಿದ್ದ ತೇಜಸ್ಸು ಯುವಜನರಿಗೆ ಇಲ್ಲ ಯುವಕರಿಗೆ ಹೇಳುವಂತಹ ಹಲವಾರು ಅಂಶಗಳು ನನಗೆ ಅವರಿಂದ ಪ್ರಭಾವಿತವಾಗ್ತವೆ ಅದಕ್ಕಾಗಿ ನಾನು ಅವರ ಚಿತ್ರವನ್ನು ಬಿಡಿಸಿದೆ ಅವರ ಯ ಅವರ ಮುಖದಲ್ಲಿ ಇತ್ತು ಯಾವಾಗಲು ಸಹ ಖುಷಿಯಿಂದ ಇರುವಂತಹ ಅಂದರೆ ಮಂದಹಾಸದಿಂದಿರುವಂತಹ ಮುಖವನ್ನು ಕಾಣಬಹುದು ಅದಲ್ಲದೆ ಇವರು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದೇನಂದರೆ ಯುವಕರಿಗೆ ಏಳಿ ಎದ್ದೇಳಿ ಎಂಬ ಘೋಷ ವಾಕ್ಯವನ್ನು ನೀಡುವ ಮೂಲಕ ಸ್ವಾಮಿ ವಿವೇಕಾನಂದರು ಹಲವಾರು ರೀತಿ ಅವರ ಹಾವ ಭಾವಗಳಾಗಿರಬಹುದು ಅವರ ನಡವಳಿಕೆಗಳು ಎಲ್ಲವು ಸಹ ನನಗೆ ತುಂಬ ಇಷ್ಟವಾಗಿದ್ದರಿಂದ ನಾನು ಅವರ ಚಿತ್ರಕಲೆಯನ್ನು ಪ್ರಾರಂಭಿಸ್ದೆ ತದನಂತರ ನನಗೆ ತಿಳಿದಿದ್ದೇನಂದ್ರೆ ಅವರ ಪ್ರತಿಯೊಂದು ಜೀವನದಲ್ಲಿ ಬಂದು ಬಂದಂತಹ ರೀತಿ ನೀತಿಗಳು ಅದಾದನಂತರ ನಾನು ತದನಂತರ ಬಿಡಿಸಿದ್ದೇನಂದ್ರೆ ಭಗತ್ಸಿಂಗ್ ಭಗತ್ಸಿಂಗ್ ಅವರು ನಮ್ಮ ದೇಶಕ್ಕೆ ಕೊಟ್ಟಂತಹ ಎಲ್ಲ ರೀತಿಯ ಕೊಡುಗೆಗಳಾಗಿರಬಹುದು ಅವರು ಇರುವಂತಹ ಶಿಸ್ತಿನ ಕ್ರಮಗಳು ಹಲವಾರು ಅಂಶಗಳನ್ನು ನಾನು ಕಾಣು ಕಾಣಿದ್ದಿನಿ ನಂಗೆ ಚಿತ್ರಕಲೆಯೆಂದರೆ ತುಂಬ ಇಷ್ಟ ಹಾಗಾಗಿ ನಾನು ಹಲವಾರು ಅನುಭವಗಳನ್ನು ಸಹ ಹಂಚ್ಕೊಬಹುದಾಗಿದೆ ಇದರಲ್ಲಿ ಅನುಭವ ಅನ್ನೊದಕ್ಕಿಂತ ಜೀವನದ ಪಾಠಗಳನ್ನ ಸಹ ಕಲ್ತಿದ್ದೇನೆ ಚಿತ್ರಕಲೆಯನ್ನು ಬಿಡುವುದರ ಜೊತೆಗೆ ಅವರ ಜೀವನದ ಹಲವಾರು ಅಂಶಗಳ ಬಗ್ಗೆ ತಿಳಿದ್ದಿದ್ದೇನೆ ಅಂಬೇಡ್ಕರ್ರಾಗಿರ್ಬಹುದು ಸ್ವಾಮಿ ವಿವೇಕಾನಂದ ಆಗಿರಬಹುದು ಭಗತ್ಸಿಂಗ್ ಆಗಿರಬಹುದು ಇನ್ನು ಹಲವಾರು ರೀತಿಯ ಎಲ್ಲರ ಬಗ್ಗೆ ಅವರ ಜೀವನದಲ್ಲಿ ಹಾದುಬಂದ ದಾರಿಯನ್ನು ತಿಳ್ಕೊಂಡಿದೀನಿ ಅದರ ಜೊತೆಗೆ ಅವರ ಚಿತ್ರಕಲೆಯನ್ನು ಸಹ ಬಿಡಲು ನನಗೆ ತುಂಬ ಒಳ್ಳೆಯ ಅವಕಾಶವನ್ನು ಸಿಕ್ಕಿದೆ